ನೀವು ಕಳುಹಿಸಿದ ವಸ್ತು ಉತ್ತಮವಾಗಿದೆ ಎಷ್ಟು ಉತ್ತಮವಾಗಿದೆ ಎಂದರೆ ಅದನ್ನು ಹೇಳಲು ಮಾತುಗಳೇ ಬರುತ್ತಿಲ್ಲ ಅದು ಎಷ್ಟು ಒಳ್ಳೆಯ ರೀತಿ ಇದೆ ಅಂದರೆ ನಾನು ಫ್ಯಾನನ್ನು ತರಿಸಿಕೊಳ್ಳಲು ಹೇಳಿದೆ ನೀವು ಅದನ್ನು ತಂದು ನೀಡಿದ್ದೀರಿ ಅದರಲ್ಲಿ ಉಷ್ಣತೆ ಏನೂ ಉತ್ಪತ್ತಿ ಆಗುತ್ತಿಲ್ಲ ತುಂಬ ತಣ್ಣಗೆ ಗಾಳಿ ಬೀಸುತ್ತಿದೆ ಗಾಳಿ ಎಲ್ಲರಿಗೂ ಮುಖ್ಯ ಅದರಲ್ಲೂ ಉಸಿರಾಟದ ತೊಂದರೆ ಇರುವವರಿಗೆ ತುಂಬ ಮುಖ್ಯ ಅದು ನಾನು ಅದಕ್ಕೋಸ್ಕರ ಅದನ್ನು ತರಿಸಿಕೊಂಡಿದ್ದೆ ಅದು ಎಷ್ಟು ಉತ್ತಮವಾಗಿದೆ ಅಂತ ಎಂದು ಅಂದರೆ ತುಂಬ ಅಂದರೆ ತುಂಬ ಉತ್ತಮವಾಗಿದೆ ಇದೇ ರೀತಿ ಒಳ್ಳೆಯ ಒಳ್ಳೆಯ ವಸ್ತುಗಳನ್ನು ನಮಗೆ ಕಳುಹಿಸಿಕೊಡಿ ಎಂದು ಕೇಳಿಕೊಳ್ಳುತ್ತೇನೆ ಈ ಉತ್ತಮವಾದ ನಿಮ್ಮ ವಸ್ತುಗಳಿಗೆ ನನ್ನ ಐದು ನಕ್ಷತ್ರಗಳನ್ನು ನೀಡುತ್ತಿದ್ದೇನೆ ನಿಮ್ಮ ಈ ವಸ್ತುಗಳಿಗೆ ಈ ವಸ್ತು ಬರೀ ನಮಗೆ ಮಾತ್ರವಲ್ಲ ಎಲ್ಲರಿಗೆ ಸಿಗಲಿ ಎಂದು ನಾನು ಆಶಿಸುತ್ತೇನೆ